ಹಲೋ ನಾ ಬಸವರಾಜ್ ಅಂತ ಮಾತಾಡ್ತ ಇರೋದು ಯಾ ಇದು ಲೈಕ್ ವಿ ಟಿ ಯು ಕಾಲೇಜಿಂದ ಮಾತಾಡ್ತ ಇರೋದಾ ಸೋ ನನಗೆ ನಿಮ್ಮ ಲೈಬ್ರರಿಯಲ್ಲಿ ಲೈಕ್ ಯಾವುದೆಲ್ಲ ಬುಕ್ಸ್ ಅವೈಲಬಲ್ ಇದೆ ಅಂತ ನನಗೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತು ಹಾಂ ಹೋಕೆ ಮ್ಯಾಮ್ ಹಾಂ ಹೋಕೆ ಮ್ಯಾಮ್ ಓಕೆ ಮ್ಯಾಮ್

ಯಾ ಮ್ಯಾಮ್ ಐ ವಾಂಟ್ ಲೈಕ್ ಎ ನಮಗೆ ನನಗೆ ಬೇಕಾಗಿರೋದು ಆ್ಯಕ್ಚುಲಿ ಅಂತಂದರೆ ಲೈಕ್ ಜಾವಾ ಆ್ಯಂಡ್ ಪೈತನ್ ರಿಲೇಟೆಡ್ ನನಗೆ ಮೆಟೀರಿಯಲ್ಸ್ ಬೇಕಾಗಿತ್ತು ಜರ್ನಲ್ಸ್ ಎಲ್ಲ

ಓಕೆ ಮ್ಯಾಮ್

ಓಕೆ ಮ್ಯಾಮ್

ಹ್ಞೂ ನಮಗೆ ಎಮ್ ಬಿ ಎದಲ್ಲಿಯೇ ಈಗ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಲೈಕ್ ಫಿನಾನ್ಸ್ ರಿಲೇಟೆಡ್ ಈಗ ನನಗೆ ಪರ್ಟಿಕ್ಯುಲರ್ ಹಾತರ್ದು ಬೇಕಾಗಿತ್ತು ಹಿಮಾಲಯ ಪಬ್ಲಿಕೇಷನ್ಸ್ ಬುಕ್ಸ್ ಹಾಂ ಲೈಕ್ ಎಸ್ ಎ ಪಿ ಎಮ್ ಸೆಕ್ಯೂರಿಟಿ ಅನಾಲಿಸಿಸ್ ಆ್ಯಂಡ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸೊ ನನಗೆ ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ಹಿಮಾಲಯ ಪಬ್ಲಿಕೇಷನ್ಸ್ ಬುಕ್ಕೇ ಬೇಕಾಗಿತ್ತು ಸೊ ಅದು ನಿಮ್ಮ ಹತ್ರ ಹವೈಲೆಬಲ್ ಇದೆಯಾ ಸೊ ಅಂದರೆ ಅದು ಹಾಂ ಹೋಕೆ ಮ್ಯಾಮ್ ಆದರೆ ಲೈಕ್ ನಾವೀಗ ಬುಕ್ಸನ್ನ ತೊಗೊಂಡ ಮೇಲೆ ಎಷ್ಟು ಯಾವ ಲೈಕ್ ಎಷ್ಟು ದಿನಗಳವರೆಗೆ ಇಟ್ಕೊಳ್ಬೋದು ದೆನ್ ಯಾವಾಗ ರಿಟನ್ ಮಾಡಬೇಕು

ಓಕೆ ಮ್ಯಾಮ್ ಖಂಡಿತ ನಾಳೆ ಬರ್ತೀವಿ ಮ್ಯಾಮ್ ಕರೆಯನ್ನು ಪಿಕ್ ಮಾಡಿದ ಸರೀಗೆ ತ್ಯಾಂಕ್ ಯು ಮ್ಯಾಮ್ ತುಂಬು ಹೃದಯದ ಧನ್ಯವಾದಗಳು ಓಕೆ ಓಕೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್